ನಮ್ಮ ಗ್ರಾಮ ಬಂದ್ಬಿಟ್ಟು ಮರಿಯಮ್ನಳ್ಳಿ ಅಂತ ಮರಿಯಮ್ನಳ್ಳಿಲೀ ಚರಂಡಿ ವ್ಯವಸ್ಥೆ ಹೇಗಿದೆಯಪ್ಪಾ ಅಂತಂದರೆ ಅಲ್ಲಿ ಅಲ್ಲಿ ಚರಂಡಿ ವ್ಯವಸ್ಥೆ ಇದೆ ಅಷ್ಟೇ ಎಲ್ಲ ಕಡೆ ಮಾಡಿಲ್ಲ ಯಾಕಂದರೆ ರಾಜಕೀಯವ್ರು ಪರಿಸ್ಥಿತಿ ಹೇಗಿದೆ ಅಂತ ಎಲ್ರಿಗು ಗೊತ್ತು ಸೊ ಹಂಗಿದ್ದಾಗ ಎಷ್ಟೆಷ್ಟೂ ಎಲ್ಲ ಕಡೇ ಚರಂಡಿಗಳು ಇದಾವೊ ಅಲ್ಲಿ ಸಾಧ್ಯವಾದಷ್ಟು ಕ್ಲೀನ್ ಮಾಡಿಕೊಡೋ ಅಂಥ ವ್ಯವಸ್ಥೆ ರಾಜಕೀಯದೊರು ಮಾಡಿದ್ರು ಕೂಡ ವೀಕ್ಲಿ ಒನ್ ಟೈಮ್ ಆಗಲಿ ನಾವು ಚರಂಡಿ ಕ್ಲೀನ್ ಮಾಡ್ಕೊಡ್ಲೆ ಬೇಕು ಇಲ್ಲಾಂದರೆ ಏನು ತುಂಬ ಗಲೀಜು ಆಗ್ಬಿಡತ್ತೆ ಯಾಕಂದರೆ ಮಳೆಗಾಲದಲ್ಲಿ ನೀರು ಜಾಸ್ತಿ ಹರಿಯೋದ್ರಿಂದ ಎಲ್ಲಿ ಎಲ್ಲಿಂದನೋ ಗಲೀಜು ಎಲ್ಲ ಕೊಚ್ಕೊಂಡ್ ಬರೋದ್ರಿಂದ ಅದ್ರಿಂದ ರೋಗ ಜಾಸ್ತಿ ಆಗಿರ್ಬೋದು ಅಥ್ವ ಸೊಳ್ಳೆ ಸೊಳ್ಳೆ ಇದಿಂದ ರೋಗಾ ಜಾಸ್ತಿ ಆಗ್ಬೋದು ಸೊ ಈ ಥರ ಪ್ರಾಬ್ಲಮ್ಸು ಆಗೋದ್ರಿಂದ ಚರಂಡೀ ತುಂಬ ಗಲೀಜು ಆಗುತ್ತೆ ಅದರಲ್ಲೂ ಈ ಹಳ್ಳಿಗಳಲ್ಲಿ ಚರಂಡಿ ಗಲಿಜಂತು ಹೇಳ್ಳೆಬಾರ್ದು ಅಷ್ಟು ಗಲೀಜು ಆಗ್ತವು ಕುತ್ಕೋಳಕು ಆಗೋಲ್ಲ ನಿಂದ್ರೋಕು ಆಗೋಲ್ಲ ಅಥ್ವ ಅಲ್ಲಿ ಏನಾದರು ಕೆಲಸ ಕೂಡ ಮಾಡೋಕಾಗಲ್ಲ ಅಷ್ಟು ಗಲೀಜು ಆಗಿರ್ತವು ಮಳೆಗಾಲ್ದಲ್ಲಿ ಅಂತು ಅಬ್ಬಾ ಹೇಳ್ಳೆಬಾರ್ದು ಅಷ್ಟು ಗಲೀಜಾಗಿರ್ತವೆ ಸೊ ಇಂಥ ಒಂದು ಟೈಮಲ್ಲಿ ಈ ಹಳ್ಳಿ ನಮ್ಮ ನಾವು ಏನ್ಮಾಡ್ತಿವಪ್ಪಾ ಅಂತಂದರೆ ಏರೆ ಏರ್ಯಾಕೊಂದೊಂದು ಚರಂಡಿ ಇರ್ತವೆ ಸೊ ಆ ಏರಿಯಾಕೊಂದು ಚರಂಡಿ ವ್ಯವಸ್ಥೆ ಏನು ಮಾಡಿರ್ತಾರಲಪ್ಪಾ ಅದನ್ನು ನಮ್ಮ ಕೈಲಿ ಸಾಧ್ಯವಾದಷ್ಟು ಏನಾದ್ರು ಗಲೀಜು ಕಂಡು ಬಂದಲ್ಲಿ ನಾವು ಲೆಟ್ರ್ ಹಾಕ್ತಿವಿ ಪತ್ರದ ಮೂಲಕ ತಿಳಿಸ್ತೀವಿ ಈ ಥರ ನಮ್ಮ ಚರಂಡೀ ಇಷ್ಟು ಗಲೀಜಾಗಿದೆ ಸ್ವಲ್ಪ ಕ್ಲೀನ್ ಮಾಡ್ಕೊಡ್ರಿ ಮಕ್ಕಳು ಮರಿಯೆಲ್ಲ ಆಟ ಆಡ್ತಾರೆ ಮಕ್ಕಳು ಮರಿಗೆಲ್ಲ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿ ಒಂದು ಲೆಟ್ರ್ ಬರೆದು ನಾವು ಕ್ಲೀನ್ ಮಾಡಿಸ್ಕೊಳೋ ವ್ಯವಸ್ಥೆಯ ಆದಷ್ಟು ಮಾಡ್ತೀವಿ ಅದಕ್ಕೂ ಮೀರಿ ಇನ್ ಕೇಸ್ ಆಗಿಲ್ಲಪ್ಪಾ ಇವ್ರ ಕೈಲಿ ಮಾಡೋಕ್ಕೆ ಅಂತ ಅಂದಾಗ ನಾವು ಹಳ್ಳಿ ಜನ ಏನು ವ ಏರಿಯಾದೋರ್ ಇರ್ತಾವಲ ಒಂದೊಂದು ಓಣಿಯೋರು ಸೇರ್ಕೊಂಡು ಮಾತಾಡ್ಕೊಂತೀವಿ ಯಾವ್ ಏರಿಯಾದಲ್ಲಿ ಗಲೀಜು ಇರ್ತವೋ ಆ ಏರ್ಯಾದಲ್ಲಿ ಜನ ಮುಖ್ಯಸ್ಥರು ಏನು ಇರ್ತಾರಲ್ಲ ಅವರು ಸೇರಿಬಿಟ್ಟು ಈ ರೀತಿ ಗಲೀಜಿದೆ ಸೊ ಎಲ್ಲರು ದುಡ್ಡು ಕೊಡೋಣ ದುಡ್ ಹಾಕಿ ಅವ್ರಿಗೆ ಕೊಟ್ಟು ಕೆಲಸ್ದವ್ರಿಗೆ ಕೊಟ್ಟು ಕ್ಲೀನ್ ಮಾಡಿಸ್ಕೊಳನ ಅಂತಂದ್ಹೇಳಿ ವಾರಕ್ಕೊಮ್ಮೆ ಕ್ಲೀನ್ ಮಾಡಿಸ್ಕೋತಿವಿ ಸೊ ಕ್ಲೀನ್ ಮಾಡ್ಕೊಳೋದ್ರಿಂದ ನಾವೇ ವೀಕ್ಲಿ ಒನ್ ಟೈಮ್ ಕ್ಲೀನ್ ಮಾಡ್ಕೊಂಡೀವಿ ಅಂದ್ರಗಿನ ಅಬ್ಭಾ ಅಲ್ಲಿಗೆ ಸಾಕು ಎಲ್ಲ ಸ್ವಚ್ವಾಗೆ ಇರುತ್ತೆ ಸೋ ಹಂಗಾಗಿ ಏರ್ಯಾದವ್ರೆಲ್ಲ ಸೇರಿಕೊಂಡು ಕ್ಲೀನ್ ಮಾಡ್ಕೊಳದ್ರಿಂದ ಯಾವುದೇ ರೀತಿ ಸಮಸ್ಯೆ ಆಗಿರ್ಬೌದು ಅಥ್ವ ಪ್ರಾಬ್ಲಮ್ಸ್ ಆಗಿರ್ಬೌದು ಚರಂಡಿಯಿಂದ ಬರ್ತಕ್ಕಂಥ ಸಮಸ್ಯೆ ನಾವು ಸುಧಾರ್ಸ್ಬೋದು ಇನ್ ಕೇಸು ಜನಗಳೇ ಆ ಮಾಡೋಕಾಗಿಲ್ಲಪ್ಪಾ ಅಂತ ಅಂದಾಗ ಯಾರು ಯಾರು ಮಾಡೋಲ್ಲಂತ ಕೂರೋಂಗಿಲ್ಲ ಆಯ್ತಾ ಚರಂಡೀ ಕ್ಲೀನ್ ಇರಬೇಕಪ್ಪಾ ಅಲ್ಲಿರೋ ಜನಗಳೂ ಸ್ವಚ್ಛವಾಗಿರಬೇಕು ಅಲ್ಲಿರೋ ಜನ್ಗಳು ಆರೋಗ್ಯವಾಗಿರ್ಬೇಕು ಅಂತ ಅಂದಾಗ ಒಬ್ಬರಿಗಾಗ್ಲಿ ಒಬ್ರಿಗೆ ಬಂದೆ ಬರುತ್ತೆ ನಾವು ಚಿ ನಾವು ಕ್ಲೀನಾಗಿ ಇಟ್ಕೊಂಡ್ಲೆ ಬೇಕು ಅಂತಂದು ಸೋ ಹಂಗಾಗಿ ಅಲ್ಲಿರೋ ಜನ ಎಲ್ಲರು ವಾರಕೊಮ್ಮೆ ಆಗಲಿ ಚರಂಡಿ ಕ್ಲೀನ್ ಮಾಡೋ ವ್ಯವಸ್ಥೆನೇ ಮಾಡ್ಕೊಂಡಿರ್ತಾರೆ ಸೊ ಹಾಗಾಗಿ ಚರಂಡಿ ಸ್ವಲ್ಪ ಗಲೀಜಿರೋದು ಅಥ್ವ ಸೊಳ್ಳೆ ಕಾಟಾ ಎಲ್ಲ ತಪ್ಪಿ ಹೋಗುತ್ತೆ ಅಂತ ನಮ್ಮ ನಮ್ಮ ಊರಲ್ಲಿ ನಮ್ಮ ಮರಮ್ಮನಹಳ್ಳಿಲಿ ಆಲ್ಮೊಶಲ್ ಜನ ಎಲ್ಲರೂ ತಿಳ್ಕೊಂಡಿದ್ದಾರೆ ಸೊ ಆ ವ್ಯವಸ್ಥೆ ಕೂಡ ಇದೆ ಇದ್ರಿಂದಾಗಿ ನಮ್ಮ ಚರಂಡಿ ವ್ಯವಸ್ಥೆ ಏನಿದೆ ಸುಧಾರ್ಸ್ಬೋದು ಯಾವುದೇ ಒಂದು ಸಮಸ್ಯೆ ಇಲ್ದೇ ಯಾವುದೇ ಒಂದು ರೋಗ ಅದ್ರಿಂದ ಬರ್ದೇ